ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ಇವಾಗ ಪದಾರ್ಥಗಳನ್ನ ಸಿದ್ವಾಗಿ ಇಟ್ಕೊತೀನಿ ಅಂದರೆ ಮೊದಲ್ನೇದಾಗಿ ಮಸಾಲೆ ಡಬ್ಬ ಹಾಂ ಅದ್ರಲ್ಲಿ ಎಲ್ಲ ಇರುತ್ತೆ ಖಾರ ಉಪ್ಪು ಅರ್ಶಿನ ಸಾಸಿವೆ ಜೀರಿಗೆ ಏಲಕ್ಕಿ ಲವಂಗ ಇಂಗು ಮತ್ತು ಪುಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಹಾಂ ಎಲ್ಲ ಅದಷ್ಟೆಲ್ಲ ಇರುತ್ತೆ ಹಾಗೆ ಎರಡ್ನೆದಾಗಿ ತರಕಾರಿಗಳು ನಾನ್ ಯಾವ ಅಡುಗೆ ಮಾಡ್ತಿರ್ತೀನಿ ನಾನು ಆ ಅಡ್ಗೆಗೆ ಬೇಕಾಗಿರೋ ತರಕಾರಿಗಳು ಎಲ್ಲ ಸರಿಯಾಗಿ ಹೆಚ್ಚಿ ಅದನ್ನೆಲ್ಲ ನೀಟಾಗಿ ಒಂದು ತಟ್ಟೆಲಿ ಜೋಡಿಸಿ ಇಟ್ಕೊಂಡಿರ್ತೀನಿ ಹಾಗೆಯೇ ನಂಗೊಂದು ಬಟ್ಟೆ ಬೇಕು ಅಡುಗೆ ಮಾಡುವಾಗ ಮತ್ತು ಅದಕ್ಕೆ ಬೇಕಾಗಿರೋ ಪಾತ್ರೆಗಳು ಹಾಗೆಯೇ ನಾನು ಒಂದು ನಾನು ಅಡುಗೆ ಮಾಡುವಾಗ ಒಂದು ಬುಟ್ಟಿಯಲ್ಲಿ ನೀರು ಇಟ್ಟುಕೊಂಡಿರ್ತೀನಿ ಯಾಕಂದರೆ ಏನಾದರೂ ನಂಗೆ ಆವಾಗಾವಾಗ ಕೈ ತೊಳೀಬೇಕಂತ ಅನಿಸುತ್ತೆ ಹಾಗಾಗಿ ನಾನು ಬಟ್ ಪಾತ್ರೆಲಿ ನೀರು ಹಾಕಿ ಇಟ್ಟುಕೊಂಡಿರ್ತೀನಿ ಹಾಂ ಇಷ್ಟೆಲ್ಲ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಿದ್ವಾಗಿ ಇಟ್ಟುಕೊಂಡಿರ್ತೀನಿ